ನಮ್ಮ ಊರಿನ ಜಾತ್ರೆ ದುರ್ಗಮ್ಮನ ಹಬ್ಬ ಇಡೀ ದಾವಣಗೆರೆಗೆ ದಾವಣಗೆರೆನೇ ಆ ಹಬ್ಬನ ಆಚರಿಸ್ತೀವಿ ದಾವಣಗೆರೆ ಜನ ಮಾತ್ರ ಅಷ್ಟೇ ಅಲ್ದೆಲೆ ನಮ್ಮ ಸಂಬಂಧಿಕರಾಗಿರೋರು ಹೊರಗಿನ ಜನಗಳು ಹೊರಗಿನ ಹೊರಗಡೆ ಕೆಲಸಕ್ಕೆ ಹೋದೋರೆಲ್ಲ ಜಾತ್ರೆಗೆ ಒಟ್ಟುಗೂಡ್ತಾರೆ ಜಾತ್ರೆ ಅಂದರೆ ಅದೊಂದು ಹಬ್ಬನೇ ಆಗಿರುತ್ತೆ ನಮಗೆ ಜಾತ್ರೆ ಬಂತು ಅಂದರೆ ಆ ಮ ಜಾತ್ರೆ ಬರೋದು ಮಾರ್ಚ್ ತಿಂಗಳಲ್ಲಿ ಎಲ್ಲರೂ ಕೂಡ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಪಕ್ಕಕ್ಕೆ ಸರಿಸ್ಬಿಟ್ಟು ಜಾತ್ರೆಗೆ ಬಂದು ಸೇರ್ತಾರೆ ಆ ಜಾತ್ರೆಯಲ್ಲಿ ಒಂದು ದಿವಸ ಸಿಹಿ ಮಾಡ್ತೀವಿ ಒಂದು ದಿವಸ ಖಾರ ಮಾಡ್ತೀವಿ ಒಳ್ಳೊಳ್ಳೆ ಬಟ್ಟೆ ಹಾಕ್ತೀವಿ ಎಲ್ಲರೂ ಕೂಡಿ ಖುಷಿಯಿಂದ ಒಂದು ಎರಡು ದಿನ ಒಂದು ವಾರ ಅಲ್ಲಿ ಸಂಭ್ರಮ ಪಡ್ತೀವಿ ನಮ್ಮ ಜಾತ್ರೆ ಒಂದು ತಿಂಗಳು ಇರುತ್ತೆ ದುರ್ಗಮ್ಮನ ಜಾತ್ರೆ ದುರ್ಗಮ್ಮನಿಗೆ ಒಂದು ಬಲಿಯಾಗುತ್ತೆ ಅದು ಆದ ನಂತರ ಖಾರ ದಿವಸ ಏನಿದೆ ಆ ಖಾರ ಮಾಡುವ ದಿವಸ ಅವತ್ತು ದುರ್ಗಮ್ಮನಿಗೆ ಬಲಿಯಾದ ದಿವಸ ಆಗಿರುತ್ತೆ ಆ ದಿವಸ ಎಲ್ಲರೂ ತಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಿ ಹಬ್ಬನ ಆಚರಿಸ್ತಾರೆ ಹಾಗೇ ಒಂದು ಹಬ್ಬ ಆಚರಿಸಿ ಆ ಜಾತ್ರೆ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ನಮ್ಮ ದಾವಣಗೆರೆಯಲ್ಲಿ ಸುತ್ತ ಮುತ್ತ ಹಳ್ಳಿಗಳಾಗಿರಲಿ ಊರುಗಳಿಂದಾಗಿರಲಿ ಬೇರೆ ನಗರಗಳಿಂದಾಗಿರಲಿ ಅಥವಾ ಬೇರೆ ರಾಜ್ಯಗಳಿಂದಾಗಿರಲಿ ನಮ್ಮ ದಾವಣಗೆರೆಗೆ ಬರ್ತಾ ರೆ ನಮ್ಮ ದಾವಣಗೆರೆ ಜಾತ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಜಾತ್ರೆಗೆ ಇಡೀ ಕುಟುಂಬದವರೆಲ್ಲ ಕೂಡಿ ಹೋಗಿ ಜಾತ್ರೇನ ನೆರವೇರ್ಸಿ ಕೊಡ್ತೀವಿ ತಾಯಿಗೆ ಅರ್ಚನೆ ಮಾಡಿಸ್ತೇವೆ ಅದು ಆದ್ಮೇಲೆ ಸಣ್ಣ ಸಣ್ಣ ಮಕ್ಕಳಿಗಂತೂ ಅಲ್ಲಿ ಆಟ ಸಾಮಾನು ಆಗಿರಬಹುದು ಅದನ್ನು ಆಕರ್ಷಿತವಾಗಿರುವಂಥ ಆಟ ಸಾಮಾನುಗಳೆಲ್ಲ ಇಟ್ಟಿರ್ತಾರೆ ಹಾಗೇ ದೊಡ್ಡ ಮಕ್ ದೊಡ್ಡೋರಿಗೆಲ್ಲ ಒಂದು ತಿಂಡಿ ತಿನಸುಗಳು ಬೆಂಡು ಬತಾಸುಗಳು ಹಾಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಬಳೆ ತೊಡಿಸೋದಾಗಿರ್ಲಿ ಅದೆಲ್ಲ ನಡ್ಯುತ್ತೆ ಜಾತ್ರೇಲಿ ಒಟ್ಟು ಜಾತ್ರೆ ಬಂತು ಅಂದರೆ ಎಲ್ಲರೂ ಸೇರಿ ನೆಡೆಸಿಕೊಡುವಂಥ ಒಂದು ಸಂಭ್ರಮವೇ ಹೌದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ